ಹಲೋ ಸಿತಾರ ಹೋಟೆಲ್ಲಾ ನಾ ಮಂಗಲ್ಪೇಟ್ಲಿಂದ ಮಾತಾಡತ್ತಿದ್ದೆ ರಿ ನಾನು ನನ್ನ ಬತ್ ನನ್ನ ಇವತ್ತು ಬರ್ತ್ಡೇ ಅದ ನಂದು ನಾ ಅದು ಆರ್ಡರ್ ಮಾಡ್ಬೇಕು ಅನ್ನಾತ್ತೀನಿ ನಿಮ್ಮ ಮೆನ್ಯುದಾಗ ಏನೇನವ ಸ್ವಲ್ಪ ಎಕ್ಸ್ಲೇನ್ ಎಕ್ಸ್ಪ್ಲೇನ್ ಮಾಡ್ದ್ರೆ ನಂಗೆ ಕೂನ ಆಗ್ತದೆ ಓಕೆ ನನಗೆ ಬೇಕಾಗಿದ್ದು ಐಟಮ್ಸ್ ಯಾವ್ಯಾವ ಅಂದರೆ ಬಟರ್ ನಾನು ಬಟರ್ ಚಿಕನ್ ಬಿರ್ಯಾನಿ ಚಿಕನ್ ಬಿರ್ಯಾನಿ ಮಟನ್ ಬಿರ್ಯಾನಿ ಮತ್ತು ಗೋಬಿ ಮಂಚೂರಿ ಮತ್ತು ಡೆಸರ್ಟ್ಸ್ ತೊ ನನಗೆ ಐಸ್ ಕ್ರೀಮ್ಸ್ ಬೇಕಾಗ್ಯವ ಮತ್ತು ಸ್ವೀಟ್ಸಿನಂಗೆ ನಂಗೆ ಗುಲಾಬ್ ಜಾಮೂನು ರಸಗುಲ್ಲಾ ಅವು ಬೇಕಾಗ್ಯವ್ರಿ ಸೊ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ತ ಟ್ವೆಂಟಿ ಮೆಂಬರ್ಸ್ ಇರ್ತಾರೆ ಮತ್ತು ನಮ್ಮ ಫ್ರೆಂಡ್ಸು ಟ್ವೆಂಟಿ ಸೊ ಟೋಟಲ್ ಫೋರ್ಟಿ ಮೆಂಬರ್ಸಿಗೆ ನಂದಿದು ಊಟ ಪ್ರಿಪೇರ್ ಮಾಡಿಕೊಡ್ರಿ ಸೊ ನಂಗೆ ಜ ಆದಷ್ಟು ಜಲ್ಲಿ ತಂದ್ಕೊಂಡ್ರಿ ಏಕೆಂದ್ರೆ ನಂಗೆ ಅವ್ರಿಗೆ ವೆಯ್ಟ್ ಮಾಡ್ಲಾಕ ಆಗಲ್ದು ಸೋ ತಂದ್ಕೊಂಡ್ರಿ ಆಮೇಲ್ ನಂದು ಅಡ್ರಸ್ ಮಂಗಲ್ಪೇಟೆ ಅದರಿ ಆದಷ್ಟ್ ಜಲ್ದಿ ತಂದ್ಕೊಂಡ್ರಿ